ಹೀಗೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಹಾಸ್ಪಿಟಲ್ಲಿ ವೆಚ್ಚ ಕಮ್ಮಿ ದರ ಕಮ್ಮಿ ದುಡ್ಡು ಕಮ್ಮಿ ಈ ಗವರ್ನ ಸರ್ಕಾರಿ ಆಸ್ಪತ್ರೆ ದುಡ್ಡು ಕಮ್ಮಿ ನಮ್ಮ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಜಾಸ್ತಿ ಏ ಆಮೇಲೆ ಇನ್ನೊಂದು ಏನಂದರೆ ಮೇಂಟ್ ಈ ಸ್ವಚ್ಚತೆನ ಜಾಸ್ತಿ ಕಾಪಡೋದು ಅಂದರೆ ನನ್ನ ಪ್ರಕಾರ ಖಾಸಗಿ ಆಸ್ಪತ್ರೆ ನಾನು ನಾನು ಬಯಸಿ ನಾನು ಹೋಗೋಕ್ಕೆ ಹೋಗಿ ನಾನು ಒಬ್ಬ ಪ್ರಜೆ ಗೊರ್ಮೆಂಟು ಗೊರ್ಮೆಂಟಿಂದ ತುಂಬ ಉತ್ತಮ ಸೌಲಭ್ಯ ಸಿಗುತ್ತೆ ಹೋಗ್ತಿನಿ ಅಲ್ಲಿ ನಮ್ಮ ಆರೋಗ್ಯಕ್ಕೆ ಕ್ಲೀನಿಂಗ್ ಸ್ವಚ್ಚತೆ ಬೆ ಮೇಯ್ನ್ ಮುಖ್ಯ ಬರ್ತದೆ ಯಾವಾಗೊಮ್ಮೆ ಲೆ ಸರ್ಯಾಗಿ ಸಮ್ಯಕ್ಕೆ ಮಾಡಲ್ಲ ಯಾರೂ ಗೋರ್ನಮೆಂಟ್ ಸರ್ಕಾರಿ ಸ್ಕೀಮುಗಳಲ್ಲಿ ಕರಟ್ಟಾಗಿ ಮಾಡಲ್ಲ ಏನೊ ಆಗುವಂತೆ ಕಾಟಾಚಾರಕ್ಕೆ ಮಾಡ್ತಾರೆ ಯಾವುದೇ ಕೆಲಸ ಇರಲಿ ಯಾವುದೇ ಕಾಟಚಾರಕ್ಕೆ ಮಾಡೊದಾಗಿಬಿಟ್ಟಿರುತ್ತದೆ ಆದರೆ ಇದ್ರಲ್ಲಿ ಒಂದು ಭಯ ಖಾಸಗಿ ಹಾಸ್ಪಿಟ್ಲವರ್ಗೆ ಇದನ್ನು ತಮ್ಮ ಗುಣ ಪಡ್ಸೊದು ಜಾಸ್ತಿ ನನ್ನ ಪ್ರ ಜಾಸ್ತಿ ಕ ನಮ್ಮ ಕರ್ನಾಟಕದ ಎಲ್ಲೇ ಹೋದ್ರೂ ಜಾಸ್ತಿ ಖಾಸಗಿ ಹಾಸ್ಪಿಟ್ಲಲ್ಲೆ ಗುಣಪಟ್ಟೋರು ಜಾಸ್ತಿಯಾಗಿರ್ತದೆ ಬೆಡ್ಡ್ಸ್ ಅವ್ಲೆಬಿಟಿ ಚೆನ್ನಾಗಿರುತ್ತದೆ ಸ್ವಚ್ಚತೆ ಇರುತ್ತೆ ಆ ಮೇಂಟೆನೆನ್ಸೂ ಡಾಕ್ಟರ್ಗಳ ಒಂದೂ ವೈಮನಸ್ಯ ಎಲ್ಲವೂ ತುಂಬ ಚೆನ್ನಾಗಿರ್ತದೆ ಆದರೆ ಗೊರ್ಮೆಂಟ್ ಆಸ್ಪಿಟ್ಲ್ ಹಂಗಲ್ಲ ನನ್ನ ಪ್ರಕಾರ ತುಂಬ ಅಂದರೆ ಓಕೆ ಪರವಾಗಿಲ್ಲ ಆದರೆ ಒಂಥರ ಏನೊಂದ್ರೇನೊ ಒಂದು ನೋಡೋಲ್ಲ ಅವ್ರ ಸ್ಯಾಲ್ ಅವ್ರು ಏನೊ ಬರ್ತಾರೆ ಹೋಗ್ತಾರೆ ಅವ್ರು ಕಾಟಾಚಾರಕ್ಕೆ ಮಾಡ್ತಾರೆ ಆಮೇಲಿಂದ ಅಂದರೆ ಹಳ್ಳಿ ಜನಕ್ಕೆ ಈ ತೀರಾ ಬಡವರಿಗೆ ಗೋರ್ಮೆಂಟ್ ಸರ್ಕಾರಿ ಹಾಸ್ಪಿಟಲನ್ನ ಉತ್ತಮಾಂತ ಹೇಳಕ್ಕೆ ಬಯಸ್ತೀನಿ ಖಾಸಗಿ ಆಸ್ಪತ್ರೆಗೆ ಹಿಂದೆ ಮುಂದೆ ನೋಡ್ತಾರೆ ಹೋಗಕ್ಕೆ ಕೆಲ್ವೊಂದು ತೀರಾ ಸಿಚುವೇಸನ್ ಬಂದಾಗ ಎಂಥ ಬಡವರು ಕೂಡಾ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅಂದರೆ ಈ ಅಲ್ಲೋದ್ರೆ ಸರಿಯಿಲ್ಲ ಇರಪ್ಪ ಇಲ್ಲೋಗೋದಾಂತ ಒಂದು ಅವರಿಗೂ ವೈಪರ್ಯತೆ ಇರ್ತದಲ್ಲ ಒಂದೊಂದ್ಸೊಲ್ಪ ಹೋಗೋದಾ ಬೇಡ್ವಾ ಹೋಗೋದ ಬೇಡ್ವಾ ಹೋಗೋದ ಬೇಡ್ವಾಂತ ಆ ಥರ ಚೆಲ್ಲಾಟಗಳಿದ್ದಾಗ ಏನೂ ಮಾಡೋಕಾಗಲ್ಲ ನಾವು ಆಸ್ಪತ್ರೆ ಹೋಗ್ಬೇಕು ಮತ್ತು ಆ್ಯಂಬುಲೆನ್ಸ್ಗಳದ್ದೂ ಈ ತುರ್ತು ನಿರ್ಗಮನದ್ದು ಇರ್ಬೋದು ತುಂಬ ಬೆನಿಫಿಟ್ಗಳಿದೆ ಅದರಲ್ಲಿ ಈಗ ಕೊರೋನ ಬಂತು ಕೊರೋನಾ ಬಂದಾಗ ಖಾಸಗಿ ಹಾಸ್ಪಿಟ್ಲಲ್ಲಿ ದುಡ್ಡು ಹೆಂಗ್ ತಿಂದರು ಅಂದರೆ ಅಷ್ಟೇ ಅಷ್ಟೆ ಗುಣ ಆದರು ಆದರೆ ಈ ಸರ್ಕಾರಿ ಹಾಸ್ಪಿಟ್ಲಲ್ಲಿ ದುಡ್ಡು ತಿಂದರೂ ಗುಣಮುಖ ಜಾಸ್ತಿ ಆಗಿಲ್ಲ ನನ್ನ ಪ್ರಕಾರ ಆಮೇಲೆ ಸರ್ಕಾರಿ ಹಾಸ್ಪಿಟ್ಲುಗಳೂ ಹಳ್ಳಿ ಹಳ್ಳಿಗೂ ಇರಬೇಕು ಅಂದರೆ ಹತ್ತು ಹಳ್ಳಿಯಿಂದ ಒಂದು ಇರಬೇಕು ಇಲ್ಲ ಐದು ಹಳ್ಳಿಯಿಂದ ಒಂದು ಇರಬೇಕು ಆ ಥರ ಇರಬೇಕು ಇರುತ್ತೆ ಈಗ ಹಳ್ಳಿ ಸೈಡಲ್ಲಿ ಐದರಿಂದಾ ಐದರಿಂದ ಹತ್ತು ಹಳ್ಳಿಗೊಂದು ಇಲ್ಲ ಐದು ಹಳ್ಳಿಗೊಂದು ಇರುತ್ತೆ ಆದರೆ ಡಾಕ್ಟ್ರ್ ವಾರಕ್ಕೆ ಒಂದು ದಿನ ಬರ್ತಾರೆ ಹಿಂಗ್ ಬಂದರೆ ಜನಗಳು ಪರಿಸ್ಥಿತಿ ಏನಾಗಬೇಕು ಅದೆಲ್ಲಾ ಯೋಚನೆ ಮಾಡಿದ್ರೆ ತುಂಬ ಕಷ್ಟಾಗುತ್ತೆ ಜೀವನ ನಮಗೆ ನಾವು ಓಡಾಡೋದೆ ಒಂದು ಹೊತ್ತ್ ಊಟಕ್ಕೋಸ್ಕರ ಅದು ಸರ್ಯಾಗಿ ಸರ್ಯಾಗಿ ಊಟ ಮಾಡಿ ಸರ್ಯಾಗಿ ಇಲ್ಲದೇ ಇದ್ದಾಗ ಅದು ಪರಿಸ್ಥಿತಿ ನಾವು ಎಲ್ಲಿ ಏನೋ ನಮ್ಮ ಗೋರ್ಮೆಂಟು ನಮ್ಮ ಇದಂದಾಗ ಹೋಗ್ತೀವಿ ಓಕೆ ಒಂದು ಕೆಲವೊಂದು ಹಾಸ್ಪಿಟ್ಲ್ಗಳು ಕ್ಲೀನಾಗಿ ಕ್ಲೀನಾಗಿದೆ ಒಳ್ಳೆಯ ಸ್ವ ಟ್ರೀಟ್ಮೆಂಟ್ಗಳೆಲ್ಲ ಕೊಡ್ತಾರೆ ಆದರೆ ಜಾಸ್ತಿಯಿಲ್ಲ ಖಾಸಗಿ ಹಾಸ್ಪಿಟ್ಲಿಗೆ ಹೋಲ್ಸ್ಕಂಡ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ತೀರಾ ಕಡಿಮೆ ಉತ್ತಮ ಗುಣ ಪಡಿಸೋದ್ರಲ್ಲಿ ಖಾಸಗಿ ಆಸ್ಪತ್ರೆ ಉತ್ತಮ ಅಂತ ಹೇಳಕ್ಕೆ ಬಯಸ್ತೀನಿ ನಾನು